ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಧರ್ಮದ ಜನರು ವಾಸ ಮಾಡ್ತಿದ್ದಾರೆ ಅಲ್ಲಿ ಹಿಂದೂ ಧರ್ಮ ಮುಸ್ಲಿಮ್ ಧರ್ಮ ಕ್ರೈಸ್ತ ಧರ್ಮ ಎಲ್ಲ ಧರ್ಮದ ಜನರು ಅಲ್ಲಿ ವಾಸ ಮಾಡ್ತಿದ್ದಾರೆ ಅದರಲ್ಲಿ ಪ್ರತಿಯೊಂದು ಧರ್ಮದವರು ಪ್ರತಿಯೊಂದು ಹಬ್ಬವನ್ನು ಆಚರಿಸ್ತಾರೆ ಎಕ್ಸಾಂಪಲ್ ಮುಸ್ಲಿಮ್ ಧರ್ಮ ಮುಸ್ಲಿಮ್ ಧರ್ಮದವರು ರಂಜಾನ್ ಬಕ್ರೀದ್ ಮತ್ತು ಅಲ್ಲಿ ಜಯಂತಿಗಳು ಅಂತ ಬಂದರೆ ಟಿಪ್ಪು ಜಯಂತಿ ಆಚರಿಸ್ತಾರೆ ಟಿಪ್ಪು ಜಯಂತಿ ಆಚರಿಸುವಾಗ ಎಷ್ಟೊಂದು ಅಲ್ಲಿ ಎಲ್ಲ ರಸ್ತೆಯಲ್ಲೂ ಬಹಳಷ್ಟು ಜನ ಸೇರಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆಗ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯ ವೇಷವನ್ನು ಹಾಕ್ತಾರೆ ತೋಪುಗಳನ್ನು ರಸ್ತೆಯಲ್ಲಿ ತರಿಸ್ತಾರೆ ಬಹಳಷ್ಟು ಜನ ಸೇರಿಕೊಂಡು ಟಿಪ್ಪು ಸುಲ್ತಾನ್ ಧ್ವಜ ಮತ್ತು ಅವರ ವೇಷವನ್ನು ಹಾಕಿ ಅದನ್ನು ರ್ಯಾಲಿ ಥರ ಇಡೀ ದುರ್ಗದಲ್ಲಿ ಅವರು ಸಂಚಾರ ಮಾಡ್ತಾರೆ ಮತ್ತು ಹಿಂದೂ ಧರ್ಮದವರಾದರೆ ಜಯಂತಿಯಲ್ಲಿ ಗಾಂಧಿ ಜಯಂತಿ ಆಚರಿಸ್ತಾರೆ ಮಹಾವೀರ ಜಯಂತಿ ಆಚರಿಸ್ತಾರೆ ಪ್ರತಿಯೊಂದು ಜಯಂತಿಯನ್ನೂ ಆಚರಿಸ್ತಾರೆ ಹಿಂದೂ ಧರ್ಮದಲ್ಲಿ ಜಯಂತಿಯನ್ನ ಶಾಲಾ ಕಾಲೇಜುಗಳಲ್ಲಿ ತುಂಬ ಖುಷಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದರಲ್ಲೂ ವಿದ್ಯಾರ್ಥಿಗಳಾದವರು ಜಯಂತಿಯನ್ನು ಶಾಲಾ ಕಾಲೇಜುಗಳು ಶಾಲಾ ಕಾಲೇಜುಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಹಿಂದೂ ಧರ್ಮದಲ್ಲಿ ಗೌರಿ ಹಬ್ಬ ಗಣೇಶ ಹಬ್ಬ ಗ ಗಣೆ ಗೌರಿ ಗಣೇಶ ಹಬ್ಬದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗೌರಿ ಗಣೇಶನನ್ನ ಕೂರಿಸೋದು ಪ್ರತಿಯೊಂದು ಬೀದಿಯಲ್ಲೂ ಗ ಗಣೇಶನನ್ನ ಕೂರಿಸ್ತಾರೆ ಮತ್ತು ಗಣೇಶ ವಿಸರ್ಜನೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಒಂದು ಎಲ್ಲ ಜನ ಸೇರಿ ಗಣೇಶ ವಿಸರ್ಜನೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಎಲ್ಲ ಜನ ಸೇರಿ ತಬಲಗಳು ಎಲ್ಲ ಒಟ್ಟು ವಿಸರ್ಜನೆಯನ್ನು ಮಾಡ್ತಾರೆ ಹಾಗೆನೇ ಕ್ರೈಸ್ತ ಧರ್ಮದವರಾದ್ರೆ ವರ್ಷದಲ್ಲಿ ಒಂದೇ ಸತಿ ಮಾಡ್ತಾರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಚರ್ಚ್ಗಳಲ್ಲಿ ಅವರು ಅವ್ರ ರೀತಿಯಾಗಿ ಅವ್ರ ಪದ್ಧತಿ ಯಾವ ಥರ ಇದೆಯೋ ಆ ಥರ ಅವರು ಆಚರಣೆ ಮಾಡ್ತಾರೆ ಮತ್ತು ರಾಷ್ಟ್ರೀಯ ಅಂತ ರಾಷ್ಟ್ರೀಯ ಉತ್ಸವ ಅಂತ ಬಂದರೆ ಪ್ರತಿಯೊಂದು ಧರ್ಮದವರು ಸೇರಿ ಮಾಡೋದು ಪ್ರತಿಯೊಂದು ಧರ್ಮ ಹಿಂದೂ ಧರ್ಮ ಆಗಿರಲಿ ಮುಸ್ಲಿಮ್ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಯಾವುದೇ ಭೇದ ಭಾವ ಇಲ್ದೆ ಎಲ್ಲರೂ ಒಂದು ಅಂತ ಒಟ್ಟಿಗೆ ಸೇರಿ ಆಚರಿಸುವ ಹಬ್ಬವನ್ನು ಅಲ್ಲಿ ತುಂಬ ಸ್ಟೇಡಿಯಮ್ಮಲ್ಲಿ ಹಾಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಯರು ಎಲ್ಲ ಜನಾಂಗದ ಜನರು ಸೇರಿ ಧ್ವಜಾರೋಹಣ ಮಾಡಿ ಸ್ವತಂತ್ರ ದಿನಾಚರಣೆ ಆಗಿರಲಿ ಗಣರಾಜ್ಯೋತ್ಸವ ಆಗಿರಲಿ ಕನ್ನಡ ರಾಜ್ಯೋತ್ಸವ ಆಗಿರಲಿ ಎಲ್ಲ ಭೇದ ಭಾವ ಇವರು ಮುಸ್ಲಿಮ್ ಇವರು ಹಿಂದೂ ಇವರು ಕ್ರೈಸ್ತ ಧರ್ಮದವರು ಎಲ್ಲ ಜಾತಿ ಭೇದ ಭಾವ ಎಲ್ಲವನ್ನು ತೊರೆದು ಎಲ್ಲರೂ ಒಂದೇ ಅಂತ ಸೇರಿ ಪ್ರತಿಯೊಬ್ಬರೂ ದೇಶ ಭಕ್ತಿಯಿಂದ ಮತ್ತು ತಮಗೆ ಅವರಿಗೆ ದೇಶದ ಮೇಲೆ ದೇಶ ಧ್ವಜದ ಮೇಲೆ ಇರುವ ಗೌರವವನ್ನು ಸೂಚಿಸ್ತದೆ ಇವು ರಾಷ್ಟ್ರೀಯ ಹಬ್ಬಗಳು ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡಲ್ಲ ತುಂಬ ಖುಷಿಯಾಗಿ ನಾವೆಲ್ಲರೂ ಒಂದೇ ಅನ್ನೋಥರ ಮಾಡ್ತಾರೆ ಮತ್ತು ಪ್ರತಿಯೊಂದು ಪದ್ಧತಿ ಪ್ರತಿಯೊಂದು ಜನಾಂಗ ಪ್ರತಿಯೊಂದು ಧರ್ಮದಲ್ಲೂ ವಿವಿಧ ರೀತಿಯ ಆಹಾರ ಪದ್ದತಿಯನ್ನು ನಾವು ನೋಡ್ಬೌದು ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಜಯಂತಿಗಳಲ್ಲಿ ಪ್ರತಿಯೊಂದು ಧರ್ಮದವರು ಅವರದ್ದೇ ಪದ್ಧತಿ ಅವರದ್ದೇ ಸಂಸ್ ಅವರದ್ದೇ ಸಂಸ್ಕಾರದ ಅವರದ್ದೇ ಪದ್ದತಿಯ ವಿವಿಧ ರೀತಿಯ ಅಡುಗೆಗಳನ್ನು ನಾವು ಕಾಣ್ಬೌದು